ಸಾಮಾನ್ಯವಾಗಿ ನನಗೆ ಓದುವ ಹವ್ಯಾಸ ಬಹಳ ಅದರಲ್ಲಿ ಒಂದು ಪೇಪರ್ ಆ ಪೇಪರ್ ಯಾವುದೇ ಪೇಪರ್ ಆಗಲಿ ಆ ಪೇಪರನ್ನ ತುಂಬ ಓದತಕ್ಕಂಥ ಒಂದು ಹ್ಯಾಬಿಟ್ಸ್ ನನಗೆ ಮುಂಜಾನೆ ಎದ್ದ ತಕ್ಷಣ ಪೇಪರ್ ಓದದೇ ಇದ್ದರೂ ಕೂಡ ಅಂದಿನ ಪೇಪರನ್ನ ಅಂದೇ ಒಂದು ಕೆಲಸ ಮುಗಿಸ್ಕೊಂಡು ಟೈಮ್ ನೋಡಿಕೊಂಡು ಪೇಪರ್ ಓದಲಿಕ್ಕೆ ಕೂತ್ರೆ ಒಂದು ಪುಟಗಳು ಮುಗಿಯುವ ತನಕನೂ ಪೇಪರನ್ನ ಓದಿ ಆ ಪೇಪರಿನೊಳಗೆ ಬರತಕ್ಕಂಥ ಇಡೀ ದೇಶದ ಅಥವಾ ಅಂತರ್ ಅಂತರ್ ರಾಜ್ಯ ಅಂತರ್ ದೇಶದ ವಿದೇಶ ಯಾವುದೇ ಒಂದು ನ್ಯೂಸ್ ಅದನ್ನು ಓದಿದಾಗ ಒಂದು ಅಲ್ಲಿಯ ಒಂದು ಪರಿಸ್ಥಿತಿಯಲ್ಲಿ ಆಗಿರತಕ್ಕಂಥ ಘಟನೆಗಳಾಗಲಿ ಒಳ್ಳೆಯ ಘಟನೆಗಳಾಗಲಿ ಅಥವಾ ಯಾವುದೇ ಅದನ್ನು ತಿಳಿದುಕೊಳ್ಳತಕ್ಕಂಥದ್ದು ಪೇಪರ್ನ ಮುಖಾಂತರ ಅದರಲ್ಲಿ ಆ ಪೇಪರ್ನ ಓದಿದಾಗ ನಮಗೆ ಒಂದು ಪೇಪರಿನ ಅನುಭವ ತಲೆಯಲ್ಲಿ ಉಳ್ಕೊಂಡು ಅಂದ್ರೆ ನಮಗೆ ಅಷ್ಟು ಪೇಪರಿನಲ್ಲಿ ಅಷ್ಟು ಮನಸು ಪೂರ್ತಿಯಾಗಿ ಪೇಪರ್ ಓದತಕ್ಕಂಥ ನಮ್ಮ ಹವ್ಯಾಸ ಹಾಗೆ ಯಾವುದೇ ಉದಯವಾಣಿ ಆಗಲಿ ವಿಜಯ ಪೇಪರ್ ಆಗಲಿ ಪ್ರಜಾವಾಣಿ ಆಮೇಲೆ ಕೆಲವೊಂದು ಬುಕ್ಗಳನ್ನು ಕೂಡ ನಾನು ಯಾವುದು ಗ್ರಂಥಾಲಯದ ಬುಕ್ಗಳು ಗ್ರಂಥಾಲಯದ ಬುಕ್ಗಳನ್ನು ಕೂಡ ಒಳ್ಳೊಳ್ಳೆ ಕಥೆಗಳನ್ನೊಳಗೊಂಡಿರತಕ್ಕಂಥ ಸಾಮಾಜಿಕ ಪೌರಾಣಿಕ ಬುಕ್ಗಳು ರಾಮ ಅದರಲ್ಲಿ ರಾಮಾಯಣ ಮಹಾಭಾರತದಂಥ ಬುಕ್ಗಳು ಅಂದರೆ ಭಗವದ್ಗೀತೆ ಇವೆಲ್ಲ ಬುಕ್ಗಳು ಆಮೇಲೆ ರಾಜ ಮಹಾರಾಜರ ಆಗಿನ ಒಂದು ಕಾಲದ ಹಿಸ್ಟ್ರಿ ಬುಕ್ಗಳನ್ನು ನಾನು ಯಾವಾಗಲೂ ಓದ್ತಿದ್ದೆ ಅಂತ ಹಾಗೆ ನಾವು ಯಾಕೆಂದ್ರೆ ನಮ್ಮ ವೃತ್ತಿಯೇ ಶಿಕ್ಷಕ ವೃತ್ತಿ ಆಗಿದ್ದರಿಂದ ಪುಸ್ತಕಗಳನ್ನು ಓದಲಿಕ್ಕೆ ನನಗೆ ಬಹಳ ಇಚ್ಛೆ ಇರ್ತಿತ್ತು ನಮ್ಮ ಶಾಲೆಯ ಪುಸ್ತಕಗಳನಲ್ಲದೆ ಬೇರೆ ಬೇರೆ ಗ್ರಂಥಾಲಯಕ್ಕೆ ಗ್ರಂಥಾಲಯದಿಂದ ಬುಕ್ಗಳನ್ನು ತರಿಸ್ಕೊಂಡು ಕಥೆ ಬುಕ್ ಅಥವಾ ಅದರಲ್ಲಿ ಬರತಕ್ಕಂಥ ಒಳ್ಳೆಯ ಒಂದು ಈಗ ಹಿಟ್ಟೆಡ್ ಸಿನ್ಮಾ ಆಗಿರತಕ್ಕಂಥ ಶರ ಪಂಜರ ಆಯಿತು ಬಂಗಾರದ ಮನುಷ್ಯ ಆಮೇಲೆ ಅನೇಕ ಕಥೆಗಳನ್ನು ಅನೇಕ ಸಿನಿಮಾಧಾರಿತ ಪುಸ್ತಕಗಳು ಕಾದಂಬರಿ ಆಧಾರಿತ ಪುಸ್ತಕಗಳನ್ನು ನಾನು ಓದಿದ್ದೇನೆ ದೂರದ ಬೆಟ್ಟ ಅನೇಕ ನನಗೆ ನೆನಪಾಗ್ತಕ್ಕಂಥ ಒಂದು ಸಾಕಷ್ಟು ಪುಸ್ತಕಗಳನ್ನ ಓದ್ತಿದ್ದೆ ಅದರಿಂದ ನನ್ನ ಒಂದು ಜ್ಞಾನ ಭಂಡಾರ ಕೂಡ ಹೆಚ್ಚು ಹೆಚ್ಚಾಗಿ ಬೆಳಿತಾ ಹೋಯಿತು ಅಂತ ಒಂದು ಬುಕ್ಗಳು ನಮಗೆ ಏನೇ ಇರಲಿದ್ರು ಕೂಡ ಬುಕ್ಗಳಿದ್ದರೆ ನಮ್ಮ ಒಂದು ಜೀವನದಲ್ಲಿ ಏನು ಕಷ್ಟ ಸುಖ ದುಃಖ ಏನೇ ಬರಲಿ ಒಂದು ಸಮತೋಲನವಾಗಿ ನಡೆಸ್ಕೊಂಡು ಹೋಗತಕ್ಕಂತಹ ಒಂದು ಪರಿಪಾಠ ನಾವು ಓದತಕ್ಕಂಥ ಬುಕ್ಕಿನಿಂದ ನಮಗೆ ಮೂಡಿ ಬಂತು ಪುಸ್ತಕಗಳನ್ನು ಓದುವುದ್ರಿಂದ ನಮ್ಮ ಜೀವನದ ಶೈಲಿಯೂ ಕೂಡ ಚೆನ್ನಾಗಿ ನಡಿತಾ ನಡೀತಿತ್ತು ಅನ್ನತಕ್ಕಂಥ ಒಂದು ನನ್ನ ಭಾವನೆ ಅದರಲ್ಲಿ ಪೇಪರ್ಗಳಂತ ಅಂದ್ರೆ ನಾನು ಪೇಪರನ್ನು ಕೂಡ ಅನೇಕ ಟಿವಿಯಲ್ಲಿ ದೃಶ್ಯಾವಳಿಗಳನ್ನು ನೋಡ್ತೀವಿ ರೇಡಿಯೋದಲ್ಲಿ ವಿಷಯಗಳನ್ನು ಕೇಳ್ತಿರ್ತೀವಿ ಆದರೆ ಪೇಪರ್ ಕಣ್ಮುಂದೆ ಪೇಪರ್ ಓದಿದಾಗ ಓದಿನ ಒಂದು ಸಾರ್ಥಕತೆ ನಮ್ಮ ಕ ಮನಸಿನಲ್ಲಿ ಅಚ್ಚಳಿಯದೆ ಅದು ಸ್ವಲ್ಪ ಏಷ್ಟೋ ದಿವಸದವರೆಗೆ ಉಳಿದು ಬಿಡುತ್ತೆ ಹಾಗೆ ನೋಡಿದ್ದೂ ಕೂಡ ನಮಗೆ ಕೆಲವೊಂದು ಸಂದರ್ಭದಲ್ಲಿ ಅಂಥ ಒಂದು ಪೇಪರನ್ನು ಓದುವುದರಿಂದ ಘಟನಾವಳಿಗಳಾಗಲಿ ಅವುಗಳಲ್ಲಿ ಹವ್ಯಾಸಗಳಾಗಲಿ ಅವು ನಮ್ಮ ಒಂದು ಮನದಲ್ಲಿ ಬೇರೂರಿ ಬಿಡ್ತಾವೆ ಅಂಥ ಒಳ್ಳೊಳ್ಳೆ ದಾರ್ಶನಿಕರ ಬಗ್ಗೆ ನಾವು ಪುಸ್ತಕಗಳನ್ನು ಓದ್ತಿದ್ವಿ ಓದತಕ್ಕಂಥ ಹವ್ಯಾಸಗಳು ಜಾಸ್ತಿ ಯಾವಾಗಲೂ ಅದನ್ನು ಹೋದ್ವಿ ಜೀವನದಲ್ಲಿ ಅಳಿಸ್ಕೊ ಪ್ರತಿಯೊಬ್ಬರೂ ಅಳವಡ್ಸ್ಕೊಂಡ್ರೆ ಆ ಜೀವನದ ಒಂದು ರೀತಿಯನ್ನು ನಾವು ಯಾವ ರೀತಿಯಾಗಿ ನಮ್ಮ ಜೀವನವನ್ನು ಕೊಂಡೊಯ್ಯಬಹುದು ಉತ್ತಮವಾಗಿರತಕ್ಕಂಥ ಜೀವನದ ಕಡೆಗೆ ನಾವು ಹೋಗಬಹುದು ಅನ್ನತಕ್ಕಂಥದ್ದು ಪುಸ್ತಕವೇ ನಮಗೆ ಮಾರ್ಗದರ್ಶನ ಮಾಡುತ್ತೆ ಕೆಲವೊಂದು ಟೈಮ್ನಲ್ಲಿ ನಮಗೆ ಪುಸ್ತಕಗಳೇ ಆಧಾರ ನಮ್ಮ ಒಂದು ಹಿಂದೆ ಗುರು ಮುಂದೆ ಗುರಿ ಇರಬೇಕು ಅನ್ನತಕ್ಕಂಥದ್ದನ್ನ ನಾವು ನಾಡು ನುಡೀಲಿ ಕೇಳಿರ್ತೀವಿ ಹಾಗೆ ನಮ್ಮ ಡಾ ಬಿ ಆರ್ ಅಂಬೇಡ್ಕರ್ ಅವ್ರು ಹೇಳಿದ ಹಾಗೆ ನಮ್ಮ ಕೈಯ್ಯಲ್ಲಿ ಒಂದು ಪುಸ್ತಕ ಯಾವಾಗಲೂ ಸದಾ ಇದ್ದೇ ಇರಬೇಕು ಅನ್ನತಕ್ಕಂಥ ಒಂದು ಅನಿಸಿಕೆ ಅದರಂತೆ ಈ ಪುಸ್ತಕಗಳು ನಮ್ಮ ಜೀವನದ ನಾಡಿಗಳು ಇದ್ದಂತೆ ಈ ಒಂದು ಪುಸ್ತಕ ಓದತಕ್ಕಂಥ ಹವ್ಯಾಸವನ್ನು ಎಲ್ಲರೂ ಕೂಡ ಬೆಳೆಸ್ಕೊಂಡ್ರೆ ಒಳ್ಳೆಯದು ಅನ್ನತಕ್ಕಂಥದ್ದು ನನ್ನ ಅಭಿಪ್ರಾಯ ಪುಸ್ತಕಗಳ ಒಂದು ಒಳ ಪುಟವನ್ನು ನಾವು ತೆಗೆದು ನೋಡಿದಾಗ ಯಾವುದೇ ಒಂದು ಉದಾಹರಣೆ ಆಗಲಿ ಒಂದು ಕತೆ ಆಧಾರಿತ ಒಂದು ಪುಸ್ತಕವನ್ನು ಓದಿದಾಗ ನಾವು ಅಲ್ಲಿ ಹೋಗಿ ನೋಡದೇ ಇದ್ದರೂ ಕೂಡ ನಾವು ನಮ್ಮ ಕಣ್ಣಿಗೆ ಆ ದೃಶ್ಯಗಳು ಕಾಣಿಸ್ತವೆ ಅಲ್ಲಿಯೇ ಇದ್ದೇವೆ ಏನೋ ಬಿಡಪ್ಪ ಅಂಥೇಳಿ ಅನ್ನಿಸ್ತದೆ ಅದಕ್ಕೆ ಹಿಂದಿನ ಒಂದು ಗಾದೆ ಮಾತು ದೇಶವನ್ನಾದರೂ ನೋಡು ಕೋಶವನ್ನಾದರೂ ಓದು ಅನ್ನತಕ್ಕಂಥದ್ದು ದೇಶವನ್ನಾದರೂ ಸುತ್ತು ಕೋಶವನ್ನಾದರೂ ಓದು ಅನ್ನತಕ್ಕಂಥದ್ದನ್ನು ನಾವು ನಾನು ಇಲ್ಲಿ ನೆನಪು ಮಾಡ್ಕೊಳ್ತಾ ನೆನಪು ಮಾಡ್ಕೊಳ್ತಾ ಕುಳಿತೀನಿ ಹಾಗೆ ಈ ಪುಸ್ತಕಗಳಿಂದ ಸಾಮಾನ್ಯದವರು ಕೂಡ ಬಡ ಜನರು ಮಧ್ಯಮ ವರ್ಗದವರು ಎಲ್ಲರೂ ಇದು ಯಾವುದೇ ಸಹ ಬಡವ ಶ್ರೀಮಂತ ಅನ್ನತಕ್ಕಂಥದ್ದು ಭೇದ ಭಾವ ಇರೋದಿಲ್ಲ ಯಾರೇ ಪುಸ್ತಕವನ್ನು ಅಕ್ಷರಸ್ಥರಾದವರು ಓದಲೇ ಬೇಕಾಗಿರತಕ್ಕಂಥದ್ದು ಅವರವರ ಒಂದು ಕರ್ತವ್ಯ ಆಗಿರುತ್ತೆ ಆ ಒಂದು ಪುಸ್ತಕಗಳಿಂದ ಜ್ಞಾನ ಭಂಡಾರವನ್ನು ನಾವು ಗಳಿಸಬಹುದು ಜ್ಞಾನ ಸಂಪತ್ತನ್ನು ನಾವು ಗಳಿಸಬಹುದು ನಮಗೆನೋ ಒಂದು ಬೇಸರ ಆಗಲಿ ಜೀವನದಲ್ಲಿ ಒಂದು ಅಡೆತಡೆ ಬಂದಾಗ ಯಾವುದೇ ಒಂದು ಕಷ್ಟಕರವಾಗಿರತಕ್ಕಂಥ ಒಂದು ಸನ್ನಿವೇಶ ನಾವು ನಮಗೆ ಬಂದು ಒದಗಿದಾಗ ಎಲ್ಲವನ್ನು ಮರೆಸ್ತಕ್ಕಂಥದ್ದು ಒಂದು ಪುಸ್ತಕ ಆ ಪುಸ್ತಕವನ್ನು ಓದ್ತಾ ಹೋದರೆ ಹಾಗೆ ನಮ್ಮ ಕಷ್ಟಗಳನ್ನು ಮರಿಬಹುದು ಅನ್ನತಕ್ಕಂಥದ್ದು ನನ್ನ ಅನಿಸಿಕೆ ಹಾಗೆ ದೇವರ ನಾಮಗಳು ಆ ಪುಸ್ತಕದ ದೇವರ ನಾಮಗಳು ಕೆಲವೊಂದು ಪುಸ್ತಕಗಳಲ್ಲಿ ನಾವು ಆಧ್ಯಾತ್ಮಿಕವಾಗಿಯೂ ಓದ್ಬೋದು ಸಾಮಾಜಿಕವಾಗಿಯೂ ಓದ್ಬೋದು ಆಮೇಲೆ ಎಲ್ಲ ಪುಸ್ತಕಗಳು ಎಲ್ಲ ಪುಸ್ತಕಗಳು ಇಷ್ಟೆ ಇಷ್ಟೇನೆ ನನಗೆ ಈ ಭಕ್ತಿಯ ಅಬ್ಬರದಂತಹ ಪುಸ್ತಕಗಳು ಎಲ್ಲವನ್ನೂ ನಾವು ಪ್ರತಿಯೊಂದರಲ್ಲಿ ಪ್ರತಿಯೊಂದು ನಮಗೆ ಜ್ಞಾನವನ್ನು ಹಂಚ್ಚತಕ್ಕಂಥ ಪುಸ್ತಕಗಳು ಆವಾಗಿರ್ತವೆ ಆದ್ದರಿಂದ ನಾವು ನನ್ನ ಒಂದು ಅನಿಸಿಕೆಯ ಪ್ರಕಾರ ಯಾವುದೇ ನೀವು ಎಲ್ಲೇ ಹೋಗದೇ ಇದ್ರೂ ಕೂಡ ಇಲ್ಲಿ ನೋಡಲಿಕ್ಕೆ ನಿಮ್ಗೆ ಅನುಕೂಲ ಆಗದಿದ್ದರೂ ಕೂಡ ಆ ಪುಸ್ತಕವನ್ನಾದರೂ ಓದುವಂತಕ್ಕಂಥ ಒಂದು ಮನಸ್ಥಿತಿ ಏನಿದೆಯೋ ಆ ಒಂದು ಹವ್ಯಾಸವನ್ನು ಬೆಳೆಸ್ಕೊಂಡು ಹೋದರೆ ಉಳಿದಂಥ ಎಲ್ಲ ಕೆಲವರು ಪುಸ್ತಕಗಳನ್ನೇ ನೋಡೋದಿಲ್ಲ ಅಂಥವ್ರಿಗೆ ಪುಸ್ತಕದ ಮಹತ್ವವೂ ಗೊತ್ತಿರೋದಿಲ್ಲ ಪುಸ್ತಕಗಳನ್ನು ಓದಿದಾಗ ನಮ್ಮ ಜೀವನದಲ್ಲಿ ಆಗ್ತಂಥ ಬದಲಾವಣೆಗಳು ಕೂಡ ನಮಗೆ ಒಂದು ಒಳ್ಳೆಯ ಅನುಭವವನ್ನು ಕೊಡ್ತವೆ ಹಾಗೆ ಅದಕ್ಕೋಸ್ಕರ ನಾನು ಹೆಚ್ಚು ಹೆಚ್ಚು ಕ್ ಇದು ಚೆಂದ ಮಾಮ ಅನ್ನತಕ್ಕಂಥದ್ದು ಆವಾಗ ಹಳೆಯ ಪುಸ್ತಕ ಅದು ಬರ್ತಿತ್ತು ಜಾಸ್ತಿ ಓದಿದ್ದು ನಾವು ಸಣ್ಣವ್ರು ಇದ್ದಾಗೆಲ್ಲ ಆ ಪುಸ್ತಕಗಳನ್ನ ಓದ್ತಿದ್ವಿ ಆಮೇಲೆ ಇತ್ತ ಇತ್ತಲಾಗೆ ನಾವು ಕಾದಂ ಕಾದಂಬರಿ ಪುಸ್ತಕ ಗ್ರಂಥಾಲಯದಲ್ಲಿ ಸಿಗ್ತಕ್ಕಂಥ ಪುಸ್ತಕಗಳನ್ನು ಆಮೇಲೆ ಮ್ಯಾಗ್ಜಿನ್ಗಳು ಸಿಗ್ತಿದ್ವು ಇರ್ತಿದ್ದವು ಆದರೆ ನಮ್ಗೆ ಅಷ್ಟು ಮ್ಯಾಗ್ಜಿನ ಬಗ್ಗೆ ಹೆಚ್ಚಾಗಿ ನಾವು ಒಂದು ಇದನ್ನ ಮಾಡಿಲ್ಲ ಆದರೆ ಗ್ರಂಥಾಲಯದಲ್ಲಿ ದೊರಕತಕ್ಕಂತಹ ಮ್ಯಾಗ್ಜಿನ್ ಪೆ ಪ ಪುಸ್ತಕಗಳು ಪೇಪರ್ಗಳು ಯಾವುದೇ ಪೇಪರ್ ಆಗಲಿ ಅದನ್ನ ಕಣ್ಣಾಡಿಸಿಯೇ ನಾನು ಮುಂದೆ ಕೆಲಸಕ್ಕೆ ಕೂರ್ತಿದ್ದೆ ನಾನು ಅಂಥೇಳಿ ನಾನು ನನ್ನ ಪೇಪರ್ ಓದುವುದು ಅನ್ನುವಂತಂದ್ರೆ ನನಗೆ ತುಂಬ ಇಷ್ಟ ಅಂಥೇಳಿ ನಾನು ಹೇಳಬಹುದು ಇದೆ ಈ ಓದತಕ್ಕಂಥ ಪರಿಪಾಠವನ್ನು ನಾನು ಬೆಳೆಸ್ಕೊಂಡಿದ್ದು ಬಾಲ್ಯದಿಂದಲೇ ನನ್ನ ತಂದೆಯವರು ಕಥೆ ಹೇಳಿದಾಗ ಆ ಕಥೆಗಳನ್ನ ಕೇಳ್ತಾ ಕೇಳ್ತಾ ಮುಂದೆ ಪರಿವರ್ತನಾ ಶಾಲೆಯ ಮೆಟ್ಟಿಲನ್ನ ಹತ್ತಿದಾಗ ಪುಸ್ತಕಗಳನ್ನು ಓದತಕ್ಕಂತಹ ಹವ್ಯಾಸ ನನಗೆ ಪ್ರಾರಂಭವಾಯಿತು ಅದರಿಂದ ಪುಸ್ತಕ ಓದುವ ಹವ್ಯಾಸವನ್ನು ಎಲ್ಲರೂ ಇಟ್ಟೋಳ್ಬೇಕು ಅಂಥೇಳಿ ನಾನು ಕೇಳ್ಕೊಳ್ತೀನಿ